ವೈದ್ಯಕೀಯ ಸೇವೆಗಳನ್ನು ತಂತ್ರಗ್ರಾ ಮೂಲಕ ನಾನು ಸದಾ ಬಳಸುತ್ತೇನೆ ನನಗೆ ಹತ್ತಿರದಲ್ಲಿರುವ ಹಾಸ್ಪಿಟಲ್ ಮೆಡಿಕಲ್ ಶಾಪ್ ಆ್ಯಂಬುಲೆನ್ಸ್ ಸರ್ವಿಸ್ ಇವುಗಳನ್ನು ಹುಡುಕಾಡಲು ಮತ್ತು ಬೇಗ ಅಪ್ರೋಚ್ ಮಾಡಲು ತಂತ್ರಜ್ಞಾನವು ನನಗೆ ಸುಮಾರು ರೀತಿಯಲ್ಲಿ ಸಹಾಯ ಮಾಡಿದೆ